ನಾನು ನನ್ನ ಚಿಕ್ಕ ವಯಸ್ಸಲ್ಲಿ ಒಂದು ಸ್ಪೈಡರ್ಮ್ಯಾನ್ ಆಟ ಸಾಮಾನು ತಗೊಂಡೆ ಸಾಗರದಲ್ಲಿ ನಡೆಯುವ ಚಾ ಜಾತ್ರೆ ಮಾರಿಕಾಂಬಾ ಜಾತ್ರೆ ಒಂದು ಆಟ ಸಾಮಾನು ತಗೊಂಡಿದ್ದೆ ನಮ್ಮ ಅಪ್ಪ ಅಮ್ಮನ ಹತ್ತಿರ ತುಂಬ ಹಠ ಮಾಡಿ ಸ್ಪೈಡರ್ಮ್ಯಾನಿಂದು ಜಸ್ಟ್ ಟೂ ಫಿಫ್ಟಿ ರೂಪೀಸ್ ಇತ್ತದು ಅದು ಏನಂದರೆ ಅದರ ಕ್ವಾಲಿಟಿ ಏನಂದರೆ ಹೀಗೆ ನಾವು ಅದನ್ನು ಎಳಿಬೇಕು ಅದು ಹಾರಿ ತಿರ್ಗತ್ತೆ ಅದು ನೋಡಲು ತುಂಬ ಚೆನ್ನಾಗಿರುತ್ತೆ ಕಲರು ತುಂಬ ಚೆನ್ನಾಗಿತ್ತು ಆದರೆ ಅದು ಕಲರ್ ಡಿಮ್ ಆಗ್ತಾ ಬಂತು ಒಂದ್ಚೂರು ಚೆನ್ನಾಗಿರಲಿಲ್ಲ ಆಮೇಲಾಮೇಲೆ ಅದರ ಬ್ಯಾಟ್ರಿಯೂ ಹೋಯಿತು ಆ ಬ್ಯಾಟ್ರಿ ಹೇಗೆ ಮೋಡಿಫೈ ಮಾಡಿದ್ದಾರಂದರೆ ಆ ಬ್ಯಾಟರಿ ಚೇಂಜ್ ಮಾಡೋಕ್ಕೂ ಬರೋಲ್ಲ ಚೂರು ಚೆನ್ನಾಗೆ ಇಲ್ಲ ಆ ಪ್ರಾಡಕ್ಟು ಅದು ಪಕ್ಕಾ ಡಮ್ಮಿ ಪ್ರಾಡಕ್ಟು